ನಾನು ನಮ್ಮ ಮನೆಗೆ ನೆಂಟರು ಬರುವಾಗ ಮೊದಲು ಅವರಿಗೆ ತಂಪು ಪಾನೀಯ ವ್ಯವಸ್ಥೆ ಮಾಡ್ತೇವೆ ತಂಪು ಪಾನೀಯ ಅಂದರೆ ಚಾ ಕಾಫಿ ಮತ್ತು ಬೇರೆ ಜ್ಯೂಸ್ ಎಲ್ಲ ಮಾಡಿಕೊಡ್ತೇವೆ ಜೊತೆಗೆ ವಿದಿ ವಿವಿಧ ರೀತಿಯ ತಿಂಡಿಗಳನ್ನು ಮಾಡಿಕೊಡ್ತೇವೆ ಹೆಚ್ಚಾಗಿ ನಾವು ಇಡ್ಲಿ ದೋಸೆ ವಡೆ ಪರಾಠ ಇತ್ಯಾದಿ ತಿಂಡಿ ಮಾಡಿ ಅವರಿಗೆ ಕೊಡ್ತೇವೆ ಹೆಚ್ಚಾಗಿ ನಾವು ನೆಂಟರು ಬರುವಾಗ ಬಿರಿಯಾನಿಯನ್ನು ಮಾಡ್ತೇವೆ ನೆಂಟರಿಗೆ ಕೆಲವು ನೆಂಟರಿಗೆ ನಾನ್ ವೆಜ್ ತುಂಬ ಇಷ್ಟ ಆಗ್ತದೆ ಕೆಲವರು ವೆಜ್ ತಿಂತಾರೆ ವೆಜ್ಜಲ್ಲಿ ಸಹ ಬೇರೆ ಬೇರೆ ನಮೂನೆಯ ಪದಾರ್ಥಗಳನ್ನು ಮಾಡಿ ಅವರಿಗೆ ಕೊಡ್ತೇವೆ ನಾನ್ ವೆಜ್ಜಲ್ಲಿ ನಾವು ಬಿರಿಯಾನಿ ಮಾಡಿ ಅವರಿಗೆ ಕೊಡ್ತೇವೆ ನಾವು ಹೆಚ್ಚಾಗಿ ಅದರಲ್ಲಿ ಸಿಹಿ ತಿಂಡಿ ಕೂಡ ಮಾಡ್ತೇವೆ ಸಿಹಿ ತಿಂಡಿಯಲ್ಲಿ ಹೋಳಿಗೆ ಪಾಯಸ ಕೇಸರಿಭಾತ್ ಮತ್ತು ನಾವು ಬೇರೆ ಬೇರೆ ಹೊಸ ಹೊಸ ತಿಂಡಿಯನ್ನು ಮಾಡಿ ಅವರಿಗೆ ಕೊಡ್ತೇವೆ ಮತ್ತು ನಮ್ಮ ಮನೆಗೆ ಸಹ ಮನೆಯವರಿಗೆ ಸಹ ನಾನು ಹೊಸ ಹೊಸ ತಿಂಡಿಗಳನ್ನು ಮಾಡಿ ತಿನ್ನಿಸ್ತೇನೆ ಸೊ ನಾವು ಮೊನ್ನೆ ಕೇಸ್ ಟೊಮ್ಯಾಟೋ ಭಾತನ್ನು ಮಾಡಿ ಮನೆಯವರಿಗೆ ತಿನ್ನಿಸ್ತೇನೆ ಅವರಿಗೆ ತುಂಬ ಖುಷಿ ಆಗಿದೆ ನನ್ನ ಕೈಯಲ್ಲಿ ಮಾಡಿದ ತಿಂಡಿ ತಿಂದು ತುಂಬ ಖುಷಿ ಆಗಿದೆ ಮತ್ತು ನಾನು ಬೇರೆ ಬೇರೆ ತಿಂಡಿ ಸಹ ಮಾಡಿ ಅವರಿಗೆ ತಿನ್ನಿಸ್ತೇನೆ ಈಗಿನ ಕಾಲದಲ್ಲಿ ಎಲ್ಲರೂ ಯೂಟ್ಯೂಬ್ ನೋಡಿ ಎಲ್ಲ ತಿಂಡಿಗಳನ್ನು ಮಾಡ್ತಾರೆ ನಮಗೆ ಯೂಟ್ಯೂಬಲ್ಲಿ ಎಲ್ಲ ಪ್ರಕಾರದ ತಿಂಡಿ ಹೇಗೆ ಮಾಡುವುದು ಎಲ್ಲ ಕಲಸ್ತ ಕಲಿಸಿಕೊಡ್ತಾರೆ ದೋಸೆ ಇಡ್ಲಿ ಬಿರಿಯಾನಿ ಹಾಗೆ ಎಲ್ಲ ರೀತಿಯ ಪದಾರ್ಥಗಳನ್ನು ನಾವು ಅದನ್ನು ನೋಡಿ ಮನೆಯವರಿಗೆ ಮಾಡಿ ತಿನ್ನಿಸ್ತೇವೆ ಬೇರೆ ಬೇರೆ ಅವ ಅವರು ಸಹ ಹಾಗೆಯೇ ಯೂಟ್ಯೂಬ್ ನೋಡಿ ಅವರಿಗೆ ತುಂಬ ಇಷ್ಟ ಆದ ಪದಾರ್ಥಗಳನ್ನು ಮಾಡಿ ಅವರಿಗೆ ತಿನ್ನಿಸ್ತಾರೆ ನಾನು ಸಹ ಕೆಲವು ಪದಾರ್ಥವನ್ನು ಯೂಟ್ಯೂಬ್ ನೋಡಿ ಮಾಡಿದ್ದೇನೆ ನನ್ನ ಮನೆಯವರಿಗೆ ತುಂಬ ಇಷ್ಟ ಆಗಿದೆ ಮತ್ತು ಅವರು ನಾನ್ ನೋ ನಮ್ಮ ಬ ಮನೆ ಬದಿಯವರಿಗೆ ಸಹ ಕೊಡ್ತೇನೆ ಮಾಡಿ ಅವರಿಗೆ ಸಹ ತುಂಬ ಇಷ್ಟ ಆಗಿದೆ ನನ್ನ ತಿಂಡಿ ನಾನು ಮಾಡಿದ ತಿಂಡಿಗಳನ್ನು ಸಿಹಿ ಅಲ್ಲಿ ಸಹ ಅಷ್ಟೇನೇ ನಾನು ಬೇರೆ ಬೇರೆ ರೀತಿಯ ತಿಂಡಿ ಮಾಡ್ತೇನೆ ಗುಲಾಬ್ ಜಾಮೂನ್ ಜಿಲೇಬಿ ಹೋಳಿಗೆ ಹಾಗೆ ಬೇರೆ ಬೇರೆ ಸಿಹಿ ಬೇರೆ ಬೇರೆ ಪದಾರ್ಥ ಎಲ್ಲ ಮಾಡಿ ಅವರಿಗೆ ತಿನ್ನಿಸ್ತೇನೆ